ಹಲೋ ಮೇಡಮ್ ಹೇಳಿ ಮೇಡಮ್

ಹೌದು ಮೇಡಮ್ ಸೆಕ್ಯೂರಿಟಿ ಗಾರ್ಡ್ ಹಾಂ ಹಾಂ ಹಾಂ ಹಾಂ ಎಂಬತ್ತು ಜನ ಬಂದಿದ್ದಾರೆ ಮೇಡಮ್ ಎಂಪ್ಲಾಯಿಸು ಹ್ಞೂ ಎಂಬತ್ತು ಜನದ್ದೂ ಬಯೋಮೆಟ್ರಿಕ್ ಆಗಿದೆ ಮೇಡಮ್ ಹಾಂ ಹಾಂ ಹಾಂ ಹಾಂ ಟೀ ಬ್ರೇಕೂ ಹಾಂ ಮೇಡಮ್ ಟೀ ಬ್ರೇಕು ಹತ್ತು ಜನ ಹೋಗಿದ್ದಾರೆ ಮೇಡಮ್ ಅದು ಅವ್ರು ಆಫ್ ಆನ್ ಅವರ್ ಬಿಟ್ಕೊಂಡು ಬಂದಿದ್ದಾರೆ ಮೇಡಮ್ ಟೀ ಬ್ರೇಕ್ ಮುಗಿಸ್ಕೊಂಡು ಹ್ಞೂ ಮತ್ತೆ ಮತ್ತೆ ಮೇಡಮ್ ಅದೇ ಆಬ್ಸೆಂಟ್ ಏನಿಲ್ಲ ಮೇಡಮ್ ಸಿಗ್ನೇಚರೂ ಎಂಬತ್ತು ಜನದ್ದೂ ಸಿಗ್ನೇಚರ್ ಕಂಪ್ಲೀಟ್ ಆಗಿದೆ ಮೇಡಮ್ ಮೂವತ್ತೈದು ಜನ ಹೇಳಿ ಮೇಡಮ್ ಹೇಳಿ ಮೇಡಮ್ ಹಾಂ ಮಾಡ್ತ ಇದ್ದಾರೆ ಮೇಡಮ್ ಎಲ್ಲರೂನು ಹಾಂ ಏನಿಲ್ಲ ಮೇಡಮ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನಿಲ್ಲ ಮೇಡಮ್ ಆಂ ಅದೇ ಮೂವತ್ತೈದು ಜನ ಮಾತ್ರ ಒಂದು ಗಂಟೆ ಲೇಟಾಗಿ ಬಂದಿದ್ದಾರೆ ಮೇಡಮ್

ಹ್ಞೂ ಆಗೋಲ್ಲ ಮೇಡಮ್ ಹಾಂ ಲೇಟಾಗುತ್ತೆ ಹೌದು ಮೇಡಮ್ ಮೇಡಮ್ ಅವರು ಏನೊ ಪರ್ಸ್ನಲ್ ಪರ್ಸ್ನಲ್ ರೀಸನ್ ಅಂತ ಕೊಟ್ಟಿದ್ದಾರೆ ಮೇಡಮ್ ಏನು ರೀಸ ರೀಸನ್ ಪರ್ಸ್ನಲ್ ರೀಸನ್ ಅಂತ ಮೆನ್ಷನ್ ಮಾಡಿದ್ದೀವಿ ರೀಸನ್ ಏನೂ ಕೊಟ್ಟಿಲ್ಲ ಮೇಡಮ್ ಅವರು ಹ್ಞೂ ಮೇಡಮ್ ಹ್ಞೂ ಸರಿ ಸರಿ ಮೇಡಮ್ ಹಾಂ ಇದ್ದಾರೆ ಮೇಡಮ್ ಇದ್ದಾರೆ ಮೇಡಮ್ ಹಾಂ ಹೌದು ಮ್ಯಾಮ್ ಅವ್ರು ಏನೊ ತಗೊಂಡಿಲ್ಲ ಮೇಡಮ್ ಟೀ ಬ್ರೇಕು ಸೆವೆಂಟಿ ಮೆಂಬರ್ಸ್ ತಗೊಂಡಿಲ್ಲ ಹತ್ತು ಜನ ಮಾತ್ರ ಹೋಗಿದ್ರು

ಓಕೆ ಮ್ಯಾಮ್ ಹಾಂ ಆಯ್ತು ಇನ್ನೇನಿಲ್ಲ ಮೇಡಮ್ ಏನಾದರೂ ಇದ್ದರೆ ನಾನು ಕಾಲ್ ಮಾಡ್ತೀನಿ ಮೇಡಮ್ ಇಂಫಾರ್ಮ್ ಮಾಡ್ತೀನಿ ಮೇಡಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ಓಕೆ ತ್ಯಾಂಕ್ ಯು ಮ್ಯಾಮ್